ಹ್ಞೂ ಮಾತಾಡಿ ಹಾಂ ನಮಗೆ ನಮ್ಮ ಮಗುಗೆ ಸರ ಬೇಕಾಗಿತ್ತು ಕತ್ತಿನದು ಹಾಂ ಅದು ಯಾವ ಚೈನ್ ಇದೆ ನಿಮ್ಮದು ಇವಾಗ ಎಷ್ಟು ಹ್ಞೂ

ಹ್ಞೂ ನನಗೆ ಸ್ವಲ್ಪ ಮಾವ್ನ ಕಾಯಿ ಹಳೇ ಹಳೇ ಶೈಲಿಯ ಬ ಇರುವಂಥದ್ದು ತೋರಿಸಿ ಮಾವ್ನ ಕಾಯಿ ಬಾರ್ಡ್ರು ಈ ಥರ ಇರುತ್ತಲ ಆ ಥರ ತೋರಿಸಿ ಹ್ಞೂ ಹ್ಞೂ ಹ್ಞೂಇದರಲ್ಲಿ ಇದರಲ್ಲಿ ಸುರುಳಿ ಆಕಾರದಲ್ಲಿರೋದು ಬೇಕಿತ್ತಲ್ಲಾ ನನಗೆ ಹಾಂ ಹಾಂ ಇದು ಸುರುಳಿ ಆಕಾರ ಓಕೆ ಇದು ಇದಕ್ಕೆ ಮಾ ಮ ಜಾಯ್ನ್ ಆಗೋದಕ್ಕೇ ಇದಿರುತ್ತಲ್ಲ ಹುಕ್ಸ್ ಅದಕ್ಕೆ ಹುರ್ಳಿ ಊ ಅದಕ್ಕೆ ನೂಲ್ಕೆ ಆಕಾರ ಬರುತ್ತಲ್ಲಾ ಆ ಥರ ಇರೋದು ತೋರಿಸಿ

ಹ್ಞೂ ಹ್ಞೂ ಹೌದಾ ಸರಿ ಈಗ ಇದ್ರಲ್ಲಿ ಇನ್ನೊಂದು ಇನ್ನೊಂದು ಡಿಸೈನ್ ತೋರಿಸಿ ಇದರಲ್ಲಿ ಇನ್ನೊಂದು ಶೈಲಿಂದು ತೋರಿಸಿ

ಎಷ್ಟು ಎಷ್ಟು ನಡಿತಿದೆ ಇದು ಗ್ರಾಮಿಗೆ ಇವಾಗ ಒಂದು ಗ್ರಾಮಿಗೆ ಹಾಂ ಇದೆಷ್ಟು ಗ್ರಾಮ್ ಬರುತ್ತೆ ಇದು ಈ ಮಾವ್ನ ಕಾಯಿ ಬಾರ್ಡ್ರಲ್ಲೀ ಇಲ್ಲೇ ಇದೆಯಲ್ಲ ಇದು ಮಾವ್ನ ಕಾಯಿ ಬಾಡ್ರಲ್ಲಿ ಸುರುಳಿ ಇದೆಯಲ್ಲಾ ಹ್ಞೂ ಹ್ಞೂ ಹ್ಞೂ ಐದು ಗ್ರಾಮ್ ಎಷ್ಟು ಬೀಳುತ್ತೇ ಒಟ್ಟಾಗೀ ಹಾಂ ದುಡ್ಡು ಹೌದಾ ಅಂದರೆ ಇದು ಸ್ವಲ್ಪ ಉಕ್ಸ್ ಇದರಲ್ಲಿ ಹುಕ್ ಇದೆಯಲ್ಲ ಇಲ್ಲಿ ನೋಡಿ ಇದು ಇದೊಂದು ಸ್ವಲ್ಪ ನೋಡಿ ಇದು ಇದು ಹೀಗೆನೆ ಬರೋದು ಇದು ಹಾಂ ಇದು ಸ್ವಲ್ಪ ಇದನ್ನ ಬೇರೆ ಚೈನ್ ಮಾ ಇದನ್ನ ಬೇರೆ ಬದ್ಲಾಯಿಸಿ ಕೊಡಿ ಇದು

ಮೂವತ್ತು ಮೂರದಾ ಇನ್ನೂರ ಐವತ್ತು ರೂಪಾಯಿನ ಮೂವತ್ತು ಮೂರದಾ ಇನ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಯಿತು ತುಂಬಾ ನೀವೇನು ಇಷ್ಟೊಂದು ಹೇಳ್ತಿದ್ದೀರಾ ಹೌದು ಜಾಸ್ತಿ ಆಗಿಲ್ಲಾ ಜಾಸ್ತಿ ಆಗಿದೆ ಹೌದ್ ಹೌದು ಆದರೆ ಇಷ್ಟೊಂದು ಹೇಳ್ಬೇಡಿ ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರ ಅಷ್ಟೆ ಇದು ಇದು ನೋಡಿ ಇದು ಒಂದು ಇದೆಲ್ಲಾನುವೆ ವೇಸ್ಟೇಜ್ ಎಲ್ಲ ಹೋಗಿ ಇದು ಇಷ್ಟೇ ಬರದು ಇದು ಅದನ್ನ ಈಗ ಕಮ್ಮಿಗೆ ಕೊಡಿ ಮೂವತ್ತೊಂದು ಸಾವಿರ ಅಷ್ಟೆ ಕೊಡಾಕೆ ಇಲ್ಲ ಈಗ ಅಷ್ಟೊಂದು ಕೊಡಾಕೆ ಆಗಲ್ಲ ಮೂವತ್ತೊಂದು ಸಾವಿರನೇ ಮತ್ತೆ ಮತ್ತೆ ನಿಮ್ಮ ಒಂದು ಅಂಗ್ಡಿಗೆ ಬರಲೆ ಬೇಕು ನಾವೂ ಹಾಗಾಗಿ ಮೂವತ್ತೊಂದು ಸಾವಿರ ಮಾಡ್ಕೊಳ್ಳಿ ಏನೆ ಹಾಂ ಅದೆಲ್ಲ ನೀವು ಇಷ್ಟೊಂದು ಹೇಳಿದ್ರೆ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಂತಿದ್ದೀರ ಅದರಲ್ಲಿ ಒಂದು ಅಟ್ ಲೀಸ್ಟ್ ಒಂದು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಳ್ದು ಬಿಟ್ಟು ತಾನೇ ಕೇಳ್ತಿರೋದು ನಾನು ಇನ್ನೇನು ಕೇಳ್ತಿದ್ದೀನಿ ಕೊಡಿ ಹೌದು ಹೌದು ಹೌದೂ ಅದು ಮತ್ತೆ ಹಾಂ ಆದರೆ ಅಲ್ಲಿ ನೋಡಿಲ್ಲೀ ಒಂದು ಸ್ವಲ್ಪ ಇದುನ್ನ ಮುಂದೆ ಚೂಪಾಗಿ ಬಂದಿದೆ ಅಲ್ಲ ಇದೂ ಹೋಗಿದೆ ಇದು ಇದು ನನ್ಗೆ ಗೊತ್ತಾಗುತ್ತೆ ಬೇರೆ ಅಂಗ್ಡಿಯಲ್ಲಿ ನಾನು ನೋಡಿದ್ದಿನೀ ಹಂಗಾಗ್ ಹೇಳ್ತಿದ್ದೀನಿ ಅದು ಸ್ವಲ್ಪ ಅದು ನನ್ನ ಮಗಳು ಕೈಯಲ್ಲಿ ಹೀಗೇ ಎಳಿತು ಕೈಯಲ್ಲಿ ಹಾಕಿರೋ ಸರನ ಎಳಿತು ಅಂದರೆ ಪಟ್ ಅಂತ ಕಿತ್ತೋಯ್ತದೆ ಅದನ್ನು ಮತ್ತೆ ಸರಿಪಡ್ಸಾಕೆ ಮತ್ತೆ ಚಾರ್ಜ್ ತಗೋತಿರಿ ನೀವು

ಆಯಿತು ಆಯಿತು ನಮಗು ಬೇಡ ನಿಮಗು ಬೇಡ ನಮ್ಮ ನಮಗು ಬೇಡ ನಿಮಗು ಬೇಡ ಮೂವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ನಾನು ಕೊಡ್ತೀನಿ ಅಷ್ಟೆ ಹ್ಞೂ ಓಕೆ ಇದನ್ನ ಮಾಮೂಲಿ ಪ್ಯಾಕ್ ಮಾಡಿ ಕೊಟ್ಟುಬಿಡಿ ಹ್ಞೂ